ನಾವು ಸಾಮಾನ್ಯವಾಗಿ ಅಡುಗೆ ಮನೆ ಅಥ್ವಾ ಶೌಚಾಲಯಗಳಲ್ಲಿ ಯೇ ಅತಿ ಹೆಚ್ಚಾಗಿ ಜಿರಳೆ ಅಥ್ವಾ ಇಲಿಗಳಿದೆ ಅದ್ರಿಂದ ಸಮಸ್ಯೆಗಳಿದೆ ಅಂತ ಹೇಳುವಂಥ ವಿಷಯಗಳನ್ನು ನಾವು ಇತ್ತೀಚೆಗೆ ನಾವು ಹೆಚ್ಚಾಗಿ ಕಾಣ್ತಾಯಿದ್ದೀವಿ ಅದಕ್ಕೆ ಮೂಲ ಸಮಸ್ಯೆ ಏನಂತ ಹೇಳಿದ್ರೆ ಸ್ವಚ್ಛವಾಗಿ ಇಲ್ಲದೇ ಇರೋದು ನಾವು ಈಗ ಅಡುಗೆ ಮನೆಯಾಗಲಿ ಅಥ್ವಾ ಶೌಚಾಲಯಗಳಾಗಲಿ ನಮ್ಮ ಕೋಣೆಗಳಾಗಲಿ ಸ್ವಚ್ಛವಿಲ್ದೇ ಇರೋ ಕಾರಣದಿಂದ ಕೀಟಗಳಾಗಲಿ ಜಿರಳೆ ಇಲಿಗಳು ಹಲ್ಲಿ ಈ ಥರ ಈ ಥರದ ಕೀಟಾಣುಗಳಾಗಲಿ ಅಥ್ವಾ ಯಾವ ಅಪಾಯ ತರುವಂತಹ ಜೀವಿಗಳು ನಮ್ಮ ಶೌಚಾಲಯಗಳಲ್ಲಿ ಅಡುಗೆ ಮನೆಗಳಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ ಹಾಗಾದ್ರೆ ಇದಕ್ಕೆಲ್ಲ ಸಮಸ್ಯೆಯನ್ನು ಪರಿಹರಿಸ್ಬೇಕಂದ್ರೆ ನಾವು ಕೆಮಿಕಲ್ಸ್ನ ಬಳಸ್ತೀವಿ ಈಗ ನಾವು ತಿಳ್ದಿರೋ ಹಾಗೆ ಜಿರಳೆಯನ್ನು ಓಡಿಸೋಕೆ ಹಿಟ್ ಅಂತ ಬಂದಿದೆ ಅದನ್ನು ಬಳಸ್ತೀವಿ ಕೆಂಪು ಹಿಟ್ ಕಪ್ಪು ಹಿಟ್ ಅಂತೆಲ್ಲ ಬರುತ್ತೆ ಆ ಕೆಮಿಕಲ್ ಹೊಡೆದ್ರೆ ಸ್ಪ್ರೇ ಮಾಡಿದಾಗ ಜಿರಳೆಗಳು ಹೋಗ್ತವೆ ನಾಶ ಆಗುತ್ತೆ ಅಥ್ವಾ ಇಲಿಗೆ ಯಾವುದಾದ್ರು ಪೌಡರ್ಗಳು ಬರುತ್ತೆ ಅದನ್ನು ಹಾಕಿದ್ರೆ ಇಲಿಗಳು ಹೋಗ್ತವೆ ಅನ್ನುವಂಥದ್ದು ಹಾಗೆ ಹೇಳೋದಾದ್ರೆ ಹಿಂದಿನ ಕಾಲಗಳ ಕಾಲದಲೆಲ್ಲ ಈ ರೀತಿಯ ಕೆಮಿಕಲ್ಸ್ಗಳ ಬಗ್ಗೆ ಅವರಿಗೆ ಅಷ್ಟಾಗಿ ಹೆಚ್ಚಾಗಿ ಮಾಹಿತಿ ಗೊತ್ತಿರೋದಿಲ್ಲ ಈಗ ಹಳ್ಳಿಗಳಲ್ಲಿ ನಾವು ಉದಾರ್ಣೆಯಾಗಿ ತೊಗೊಳೊ ತೊಗೊಳೋದಾದ್ರೆ ಈಗ ಅಡುಗೆ ಮನೆಯಲ್ಲಾಗ್ಲಿ ಶೌಚಾಲಯದಲ್ಲಾಗಲಿ ಈ ಥರ ಜಿರಳೆ ಆಗಲಿ ಇಲಿಗಳ ಸಮಸ್ಯೆಗಳು ಕಾಣ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿರೋದಿಲ್ಲ ಈ ರೀತಿಯಾದಂಥ ಕೆಮಿಕಲ್ಸ್ಗಳು ರಾಸಾಯನಿಕಗಳು ಇವುಗಳನ್ನು ಹೋಗಲಾಡ್ಸೋದಕ್ಕೆ ಚಾಲ್ತಿಯಲ್ಲಿದೆ ಈ ಮೆಡಿಸನ್ಗಳು ಅಥ್ವಾ ಕೆಮಿಕಲ್ಸ್ಗಳು ಅಂತ ಹಳ್ಳಿ ಜನಗಳಿಗೆ ಗೊತ್ತಿರೋದಿಲ್ಲ ಹಾಗಂತ ಇವಾಗಿನ ಹೇ ಇವಾಗ ಹೆಚ್ಚು ಸಮಯ ಸಮಸ್ಯೆ ನಮಗಿದಿದೆ ಆದರೆ ಹಿಂದಿನ ಕಾಲದಲ್ಲೂ ಇದ್ದಿದ್ದು ಕೂಡ ಹೌದು ಆದರೆ ಅವರು ಜಾಸ್ತಿ ಕೆಮಿಕಲ್ಸ್ ಅದ್ರ ಬಗ್ಗೆ ಜ್ಞಾನ ಇಲ್ದಿರೋದ್ರಿಂದ ಅವರು ಅವರಿಗೆ ತಿಳಿದಿರುವಂತಹ ಮಾದರಿಯಲ್ಲಿ ಅವುಗಳನ್ನು ಹೋಗಲಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈಗ ಉದಾಹರ್ಣೆಗೆ ನಾವು ತೊಗೊಳೋದಾದರೆ ಆಗ ಅವೆಲ್ಲ ಬರೋದಕ್ಕೆ ಇಲಿಯಾಗಲಿ ಜಿರಳೆಯಾಗಲಿ ಬರೋದಕ್ಕೆ ಸಮಸ್ಯೆ ಏನಂತ ಹೇಳಿದ್ರೆ ನಾವು ಸ್ವಚ್ಛವಾಗಿ ಇಟ್ಕೊಳ್ದೇ ಇರೋದು ಅವರು ಹಿಂದಿನ ಕಾಲದಲ್ಲೆಲ್ಲ ಸ್ವಚ್ಛತೆ ಅಂತ ಹೇಳಿದ್ರೆ ನಾವು ನಮಗೆ ಗೊತ್ತಿದೆಯಲ್ಲ ಅವ್ರು ಎಷ್ಟು ಸ್ವಚ್ಛವಾಗಿದೆ ಅಂಥೇಳಿದ್ರೆ ಈಗ ಸಾಮಾನ್ಯವಾಗಿ ನಮಗೆ ಮನೆ ಮುಂದೆ ಕೀಟಾಣು ಬರಬಾರ್ದಂತ ಹೇಳಿದ್ರೆ ನಾವು ಏನೇನೋ ಔಷಧಿಗಳನ್ನ ಸ್ಪ್ರೇ ಮಾಡ್ತೀವಿ ಗಿಡಗಳಿಗೆ ಆದ್ರೆ ಹಿಂದಿನ ಕಾಲ್ದಲ್ಲಿ ಹಂಗಿಲ್ಲ ಮನೆ ಮುಂದೆ ಕೀಟಾಣುಗಳು ಬರದೇ ಇರಲಿ ಅಂಥೇಳ್ಬಿಟ್ಟು ಸಗಣಿಯನ್ನ ಸಾರಿಸ್ತಿದ್ರು ಆ ಸಗಣಿಯನ್ನು ಸಾರಿಸಿದ್ರೆ ಅಲ್ಲಿ ಆ ಸಗಣಿ ಸಾರಿಸಿದಾಗ ಅದರಲ್ಲಿ ಕೆಲೊವೊಂದು ಶಕ್ತಿಗಳಿದೆ ಆ ಸಗಣಿಯನ್ನು ಸಾರಿಸಿದಾಗ ಕೀಟಾಣುಗಳಾಗಲಿ ಯಾವುದೇ ರೀತಿದು ಯಾವುದೇ ರೀತಿಯಾದಂತಹ ಬ್ಯಾಕ್ಟಿರಿಯಾಗಳು ಬರೋ ಬರೋದಿಲ್ಲ ಅನ್ನೋ ಕಾರಣವಿತ್ತು ಆ ಆ ಕಾರಣದಿಂದ ಇವಾಗ ನಾವು ಕೆಮಿಕಲ್ಸ್ ಬಳಸ್ತಿದೀವಿ ಆದರೆ ಅವರಯ ಹಳ್ಳಿಕಡೆಯಲ್ಲಿ ಆಗ ಆ ಕೆಮಿಕಲ್ಸ್ಗಳನ್ನು ಬಳಸ್ತಿರ್ಲಿಲ್ಲ ಆದರೆ ಈ ಈ ಜಿರಳೆ ಈ ಇಲಿಗಳು ಈ ಥರ ಸಮಸ್ಯೆಗಳನ್ನ ನಾವು ಹೋಗ್ಲಾಡಿಸ ಬೇಕೆಂದ್ರೆ ಈ ಕೆಮಿಕಲ್ಸ್ ಆಗಲಿ ಅದು ಬಳಸೊದ್ಕಿಂತ ಮುಂಚೆ ನಾವು ಮನೆಯನ್ನು ಸ್ವಚ್ಚವಾಗಿ ಇಟ್ಕೊಳ್ಳುವುದು ಮುಖ್ಯ ಉದ್ದೇಶಾಗಿರುತ್ತೆ ನಮ್ಮ ಮನೆಯನ್ನು ಸ್ವಚ್ಚವಾಗಿ ಇಟ್ಕೊಂಡ್ರೆ ಈ ರೀತಿಯಾದ ಸಮಸ್ಯೆಗಳು ಬರೋದಿಲ್ಲ ನ್ಯಾಗ್ನ ಈ ಸಮಸ್ಯೆಗಳು ಬರೋದಿಲ್ಲ ಆ ಕಾರಣದಿಂದ ನಮ್ಮ ಮನೆಯನ್ನಾಗಲಿ ನಾವು ಇರುವಂಥ ವಾತಾವರಣವನ್ನು ನಾವು ಇರುವಂಥ ಪರಿಸರವನ್ನು ಸ್ವಚ್ಚವಾಗಿ ಇಟ್ಟು ಸ್ವಚ್ಚವಾಗಿ ಇಟ್ಕೊಂಡ್ರೆ ಜಿರಳೆ ಇಲಿ ಹಲ್ಲಿ ಈ ಥರ ಸಮಸ್ಯೆಗಳು ಬರೋದಿಲ್ಲ ಈ ರೀತಿಯಾದಂತಹ ನಮಗೆ ಯಾವುದೇ ರೀತಿ ಆರೋಗ್ಯಕ್ಕೆ ಅಪಾಯ ತರದೇ ಇರೋವಂಥ ಸಮಸ್ಯೆಗಳು ಹೆಚ್ಚಾಗಿ ನಾವು ತಡೆಗಟ್ಬೋದು ಅಂತ ಹೇಳಿಬಿಟ್ಟು ಹೇಳಬೋದು ಅದಕ್ಕೆ ಅಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಸ್ವಚ್ಛವಾಗಿರಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರುತ್ತೆ